ಶೇರ್ ಮಾರ್ಕೆಟು ಈವಾಗ ಪ್ರೆಸೆಂಟ್ ಟ್ರೆಂಡ್ ನಡೀತಿರೋದೇ ಶೇರ್ ಮಾರ್ಕೆಟು ಯಾಕೆ ನಾನು ಈ ಪದವನ್ನು ಯೂಸ್ ಮಾಡ್ತೀನಿ ಅಂದರೆ ಇವಾಗ ಪ್ರತಿ ಒಂದು ಜನರು ಕೂಡ ಸ್ಟಾಕ್ ಮಾರ್ಕೆಟು ಶೇರ್ ಮಾರ್ಕೆಟಲ್ಲಿ ಅವರು ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಜನ ಇಷ್ಟ ಪಡ್ತಾರೆ ಯಾಕೆ ಅಂದರೆ ನಾವು ಕೂತಲ್ಲಿಯೇ ಅನಲಿಜ್ ಮಾಡ್ಬೋದು ಕಂಪ್ನಿಗಳು ಬಗ್ಗೆ ಈಗ ನಾನು ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಏನಂದರೆ ಶೇರ್ ಮಾರ್ಕೆಟ್ ಏನಂದರೆ ಇವಾಗ ಒಂದು ಕಂಪ್ನಿ ಇರುತ್ತೆ ನಾವು ಆ ಕಂಪ್ನಿ ಶೇರುಗಳ್ನ ಕೊಂಡ್ಕೋಬೋದು ಅದು ನಾವು ಆ್ಯಪನ್ನು ಬಳಕೆ ಮಾಡ್ಕೊಂಡು ಅದ್ರ ಮೂಲಕ ನಾವು ಆ ಶೇರಿನ ಪರ್ಸೆಂಟೆಜ್ಗಳ ಪರ್ಸೆಂಟೆಜ್ ಆಫ್ ಶೇರ್ಗಳ್ನ ನಾವು ಕೊಂಡ್ಕೊಬೋದು ದುಡ್ಡಿನ ಮೂಲಕ ಇದು ಹೇಗೆ ನಡಿಯುತ್ತೆ ಅಂದರೆ ಇವಾಗ ಒಂದು ಕಂಪ್ನೀಲಿ ನೂರು ಶೇರ್ ಇರುತ್ತೆ ಈಗ ಫಾರ್ ಎಕ್ಸಾಮ್ಪಲ್ ಎ ಒಂದು ಆ್ಯಪಲ್ ಅನ್ನೋ ಕಂಪ್ನಿ ಇದೆ ಅದರಲ್ಲಿ ಒಂದು ನೂರು ಪರ್ಸೆಂಟ್ ಶೇರ್ ಇರುತ್ತೆ ನಾವು ಅವರು ಅಮೌಂಟಿ ಅದು ಎಷ್ಟು ಅಮೌಂಟ್ ಅಂತ ಇರುತ್ತೆ ಅದಕ್ಕೆ ನಾವು ಇನ್ವೆಶ್ಟ್ ಮಾಡಿ ಒಂದು ಪರ್ಸೆಂಟ್ ಶೇರ್ ತೊಗೊಬೋದು ಎರಡ್ ಪರ್ಸೆಂಟ್ ಶೇರ್ ತೊಗೊಬೋದು ಮೂರು ಪರ್ಸೆಂಟ್ ಶೇರ್ ತರ್ಬೋದು ಈ ರೀತಿ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಶೇರನ್ನ ನಾವು ನಾವು ಕೂತಿದ್ದ ಜಾಗ ಮೂಲಕವೇ ನಾವು ಕೊಂಡ್ಕೊಬೋದು ಮತ್ತೆ ಮತ್ತೆ ಅದನ್ನು ನಾವು ಬೇರೆರಿಗೆ ಮಾರ್ಬೋದು ಕೂಡ ಇವಾಗ ನಮಗೆ ಲಾಭ ಬಂದರೆ ನಾವು ಇಟ್ಕೋಬೋದು ಇಲ್ಲ ತುಂಬ ಲಾಭ ಬರುತ್ತೆ ಅಂತ ನಾವು ಕಾಯ್ಬೋದು ಆ ಶೇರನ್ನ ಇಲ್ಲ ನಮಗೆ ಲಾಭ ಬರೊಂಗಿಲ್ಲ ಇದು ಯಾಕೋ ಈ ಕಂಪ್ನಿ ಶೇರು ಲಾಸ್ ಆಗಂಗಿದೆ ಅನ್ನೊಂಗೆ ಕಾಣಿಸಿದ್ರೆ ನಾವು ಬೇರೆಯವ್ರ್ಗೆ ಮಾರ್ಬೋದು ಇವಾಗ ನೀವು ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ ಎಪ್ಪತೈದು ರೂಪಾಯಿ ಆಗಿರುತ್ತೆ ಶೇರು ನೀವು ಮಾರಲೂಬೋದು ನೀವು ಅದನ್ನು ಬೇಕಾರೆ ನೀವು ಇಟ್ಕೊಳ್ಳುಬೋದು ಇಲ್ಲ ಅದು ಐವತ್ತು ರೂಪಾಯಿ ಅಂದ ನಲ್ವತ್ತು ರೂಪಾಯ್ಗೆ ಇಳಿದಾಗ ಆವಾಗಲೂ ಕೂಡ ನೀವು ಮಾರಲೂಬೋದು ಇಲ್ಲ ನೀವೇ ಕೂಡ ಶೇರನ್ನ ಇಟ್ಕೋಬೋದು ಈ ರೀತಿ ಶೇರ್ ಮಾರ್ಕೆಟ್ ನಡೆಯುತ್ತೆ ಈ ರೀತಿ ನಾವು ಜನ್ಗಳು ಇವಾಗ ನಮ್ಮ ಇಂಡ್ಯಾದಲ್ಲಿ ಇವಾಗ ಟಾಟಾ ಶ್ ಟಾಟಾ ಕಂಪ್ನಿಗೆ ನಾವು ಶೇರನ್ನು ಹೂಡಿಕೆ ಮಾಡ್ಬೋದು ಇಲ್ಲ ರಿಲಯನ್ಸ್ದು ಇದಕ್ಕೆ ಮಾಡ್ಬೋದು ಈ ರೀತಿ ಮಿಂತ್ರ ಇದೆ ಫ್ಲಿಪ್ಕಾರ್ಟ್ ಇದೆ ಈ ಥರ ಥರಾಂಥರ ಕಂಪ್ನಿ ಎಲ್ಲ ಕಂಪ್ನಿಗಳ್ಗೂ ನಾವು ಶೇರ್ ಮಾರ್ಕೆಟ್ ಕೂಡ ಈ ಮೂಲಕ ನಾವು ಹೂಡಿಕೆ ಮಾಡ್ಬೋದು ಇದು ಲಾಭಕಾರಿಯೂ ಆಗತ್ತೆ ಇದು ನಷ್ಟ ಕೂಡ ಆಗ್ಬೋದು ಇದು ಯೆ ನೀವು ಯಾವ ರೀತಿ ಕಂಪ್ನಿನ ಅನಲೈಜ್ ಮಾಡ್ತೀರ ಅನ್ನೋದು ನಮ್ಮ ನಮಗೆ ಬಿಟ್ಟಿದ್ದು ಮತ್ತು ಇದು ಯಾವಾಗ ನಮ್ಮ ದೇಶದಲ್ಲಿ ಬಂತು ಅಂದರೆ ಶೇರ್ ಮಾರ್ಕೆಟು ಇದು ನಮ್ಮ ದೇಶಕ್ಕೆ ಬಂದು ಸಾವಿರದ ಎಂಟುನೂರ ಎಪ್ಪತ್ತೈದು ವರ್ಷದಲ್ಲಿ ಫಶ್ಟು ಶ್ಟಾರ್ಟ್ ಆಗಿದ್ದು ಶೇರ್ ಮಾರ್ಕೆಟು ಅದು ಬಿ ಎಸ್ ಸಿ ಅನ್ನೋ ಕಂಪ್ನ್ ಇದ್ರ ಮೂಲಕ ಬೊಂಬೆ ಸ್ಟಾಕ್ ಎಕ್ಸ್ಚೇಂಜನ್ನು ಅಂತ ಕರೀತಾರೆ ಅದನ್ನು ಇದು ಯಾವಾಗ ಏನಕ್ಕೆ ಬಂತು ಅಂದರೆ ಒಬ್ಬ ಕಾಟನ್ ಮರ್ಚೆಂಟು ಪ್ರೇಮ್ ಚಂದ್ ರಾಯ್ ಚಂದ್ ಅನ್ನೋರು ಶ್ಟಾರ್ಟ್ ಮಾಡಿದ್ದು ಅವಾಗ ಇದು ಏಷ್ಯದಲ್ಲೇ ಓಲ್ಡೆಶ್ಟ್ ಶ್ಟಾಕ್ ಎಕ್ಸ್ಚೇಂಜ್ ಅಂತ ಕರೀತಾರೆ ಮತ್ತು ಇದು ಪ್ರಪಂಚದಲ್ಲೇ ಹತ್ತನೇ ಓಲ್ಡೆಶ್ಟ್ ಶ್ಟಾಕ್ ಎಕ್ಸ್ಚೇಂಜ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ ಮತ್ತು ಬಿ ಎಸ್ ಸಿ ಇದು ಪ್ರಪಂಚದ ಲಾರ್ಜೆಶ್ಟ್ ಶ್ಟಾಕ್ ಎಕ್ಸ್ಚೇಂಜ್ ಬಯೋ ಮಾರ್ಕೆಟ್ ಅಂತಲೂ ಕೂಡ ಕರೀತಾರೆ ಯಾಕೆ ಇದು ನಮ್ಮ ದೇಶದಲ್ಲಿ ಮೊದಲು ಶ್ಟಾಕ್ ಎಕ್ಸ್ಚೇಂಜ್ ಶ್ಟಾರ್ಟ್ ಆಗಿದ್ದು ಮತ್ತು ನಾವು ಶೇರ್ ಮಾರ್ಕೆಟನ್ನ ಶೇರ್ ಮಾರ್ಕೆಟ್ಗಳ ಹೂಡಿಕೆ ಮಾಡಕ್ಕೆ ಆ್ಯಪ್ಗಳು ಆನ್ಲೈನ್ಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ ಐ ಓ ಎಸ್ ಇದರಲ್ಲಿ ಸ್ಟೋರಲ್ಲಿ ಎಲ್ಲದ್ರಲ್ಲೂ ನಾವು ಡೌನ್ಲೋಡ್ ಮಾಡ್ಕೊಂಡು ಇನ್ವೆಶ್ಟ್ ಮಾಡ್ಬೋದು ಇವಾಗ ಪ್ರೆಸೆಂಟು ಯಾವ್ಯಾವ ಆ್ಯಪ್ ಚೆನ್ನಾಗಿದ್ದಾವೆ ಅಂದರೆ ನಾವು ಶೇರ್ ಮಾರ್ಕೆಟಲ್ಲಿ ಇನ್ವೆಶ್ಟ್ ಮಾಡೋಕ್ಕೆ ಮೊಬೈಲ್ ಮೂಲಕ ಇನ್ವೆಶ್ಟ್ ಮಾಡ್ಬೋದು ನಾವು ಕಂಪ್ಯೂಟರಲ್ಲಿ ನಾವು ಇನ್ವೆಶ್ಟ್ ಮಾಡ್ಬೋದು ಈ ಇಲ್ಲ ಟ್ಯಾಬು ಲ್ಯಾಪ್ಟಾಪು ಈ ಥರ ನಾವು ಮೊಬೈಲು ಲ್ಯಾಪ್ಟಾಪ್ ಈ ಥರ ಎಲ್ಲ ಯೂಸ್ ಮಾಡಿ ನಾವು ಶೇರ್ ಮಾರ್ಕೆಟಲ್ಲಿ ಹೂಡ್ಕೆ ಮಾಡ್ಬೋದು ಮೊಬೈಲಲ್ಲಾದರೆ ನಾವು ಈಗ ಆ್ಯಪ್ ಡೌನ್ಲೋಡ್ ಮಾಡಬೇಕು ಆ ಆ್ಯಪ್ಗಳ ಹೆಸ್ರು ಯಾವುದಂತ ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಅಬ್ಸ್ಟಾಕ್ಸು ಏಂಜಲ್ ಒನ್ನು ಪಾಲಿಸಿ ಬಜಾರು ಗ್ರೋ ಈ ಥರ ಫೈ ಪೈಸ ಆ್ಯಪು ಸ್ಟಾಕ್ ಪ್ಲಸ್ ಆ್ಯಪು ಇನ್ವೆಶ್ಟಿಂಗ್ ಡಾಟ್ ಕಾಮು ಈ ಥರ ಒಳ್ಳೊಳ್ಳೆಯ ಆ್ಯಪ್ಗಳಿವೆ ಇದ್ರ ಮೂಲಕ ನಾವು ಯಾವ ಕಂಪ್ನಿಗಳ ಬಗ್ಗೆನೂ ನಾವು ತಿಳ್ಕೋಬೋದು ಅನಾಲಿಸ್ ಮಾಡಿ ನಾವು ಇಷ್ಟ ಬಂದಂಗೆ ಇವಾಗ ನಮ್ಗೆ ದುಡ್ಡು ಎಷ್ಟು ಇರುತ್ತೋ ನಾವು ಅಷ್ಟು ಕೂಡ ಇನ್ವೆಶ್ಟ್ ಮಾಡ್ಕೊಬೋದು ಅಷ್ಟು ಶೇರನ್ನು ನಾವು ಕೊಂಡ್ಕೊಬೋದು ಆವಾಗ ನಾವು ಕೊಂಡ್ಕೊಳೋ ಮೂಲಕ ನಾವು ಆ ಕಂಪ್ನಿದು ನಾವು ಅಷ್ಟು ಪರ್ಸಂಟೇಜ್ ಓನರ್ ಆಗಿರ್ತೀವಿ ನಾವು ನಮಗೆ ಇಲ್ಲಿ ದುಡ್ಡು ಬರೋ ಚಾನ್ಸಸ್ಸು ಇರುತ್ತೆ ನಷ್ಟವೂ ಇರುತ್ತೆ ಮತ್ತು ಇದರಲ್ಲಿ ತುಂಬ ಭಯ ಮತ್ತು ಅಪಾಯಕಾರಿ ಏನನಿಸುತ್ತೆ ಅಂದರೆ ಶೇರ್ ಮಾರ್ಕೆಟಲ್ಲಿ ಡಿಜಿಟಲ್ ಆ್ಯಪಲ್ಲಿ ನಮಗೆ ಟ್ರೇಡಿಂಗು ಗೊತ್ತಿದ್ದು ನಾವು ಕಲ್ತ್ಬುಟ್ಟೆ ಮಾಡಬೇಕು ಇಲ್ಲ ನಾವು ಹೆಂಗೆಂಗೊ ಮಾಡ್ತೀವಿ ಅಂತ ಹೋದ್ರೆ ಹಣ ಕಳ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ನಮಗೆ ಹೆಂಗ್ ಇನ್ವೆಶ್ಟ್ ಮಾಡಬೇಕು ಏನು ಅನ್ನೋದು ನಮಗೆ ತಿಳಿದಿರಲ್ಲ ಈ ಕಾರಣದಿಂದ ನಾವು ಬೇಕಾಬಿಟ್ಟಿ ನಾವು ಶೇರ್ ಮಾರ್ಕೆಟಲ್ಲಿ ಇನ್ವೆಶ್ಟ್ ಮಾಡೋಕ್ಕಾಗಲ್ಲ ಈವಾಗ ನನ್ನ ಹತ್ರ ಅಕೌಂಟಲ್ಲಿ ಒಂದು ಲಕ್ಷ ಇರುತ್ತೆ ಇವಾಗ ನಾನು ಯಾವುದೋ ಶೇರ್ಗೆ ಇನ್ವೆಶ್ಟ್ ಮಾಡಕ್ಕೆ ಹೋಗ್ತಿನಿ ಅಮೌಂಟು ಗೊತ್ತಾಗ್ದೆ ನಾನು ಫುಲ್ ಅಮೌಂಟ್ ಇನ್ವೆಶ್ಟ್ ಮಾಡಿಬಿಡ್ತೀನಿ ಸಡನ್ ಆಗಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನಮ್ಗೆ ಗೊತ್ತಿಲ್ಲ ನಮಗೆ ಹೇಗೆ ಶೇರ್ ಮಾರ್ಕೆಟ್ ವರ್ಕ್ ಆಗುತ್ತೆ ಮತ್ತು ವೀಕೆಂಡಲ್ಲಿ ಹೇಗೆ ಶೇರ್ಗಳು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ದಿದ್ದ ಕಾರಣ ನಾವು ಬೇಕಾಬಿಟ್ಟಿ ಮಾಡ್ಬಿಟ್ರೆ ಅದು ನಮಗೆ ತುಂಬ ದುಡ್ಡಿಗೆ ತೊಂದರೆ ಆಗುತ್ತೆ ಆದ್ದರಿಂದ ನಾವು ಆ ಕೆಲಸ ಮಾಡ್ಕೋಬಾರ್ದು ನಾವು ದುಡ್ಡಿಗೆ ತೊಂದರೆ ಆಗ್ಬಾರ್ದು ಅಂದರೆ ನಾವು ಮುಂಚೆಯೇ ಅನಾಲಿಸ್ ಮಾಡಬೇಕು ಕಂಪ್ನಿಗಳು ಹೇಗ್ ಓಡುತ್ತೆ ಇವಾಗ ಕೋಕೋ ಕೋಲ ಅನ್ನೋ ಕಂಪ್ನಿ ಹೆಂಗ್ ಓಡುತ್ತೆ ಯಾವ ಸೀಸನಲ್ಲಿ ಜಾಸ್ತಿ ಸೇಲ್ಸ್ ಆಗುತ್ತೆ ಇದನ್ನೆಲ್ಲ ನೋಡಿ ನಾವು ಹೂಡ್ಕೆ ಮಾಡಿ ಸೇಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದಾಗ ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ಅಮೌಂಟ್ ಅದು ಕಂಪ್ನಿದುಗೆ ವ್ಯಾಲ್ಯೂ ಬರುತ್ತೆ ಅವಾಗ ಅಮೌಂಟ್ ನಾವು ಹಾಕಿರೋದು ಹೂಡ್ಕಿಗೆ ಜಾಸ್ತಿ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ನಾವು ತಗೊಂಡಿರೋ ಶೇರನ್ನ ಬೇರೆವ್ರಗೆ ಮಾರಿದ್ರೆ ನಮಗೆ ಒನ್ ಟು ಡಬಲ್ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ ಈ ರೀತಿ ನಾವು ಅನಲೈಸ್ ಮಾಡಬೇಕು ಸ್ವಲ್ಪ ಜನ ಏನು ಮಾಡ್ತೀವಿ ಅಂದರೆ ನಾವು ತಿಳಿದಲೆ ಹೆಂಗೆಂಗೋ ಟ್ರೇಡಿಂಗ್ ಮಾಡ್ಬಿಡ್ತೀವಿ ಅದು ತುಂಬ ಲಾಸ್ ಆಗಿ ಇರೋ ದುಡ್ಡನ್ನೂ ಕಳ್ಕೊಳೋ ಚಾನ್ಸಸ್ ಇರುತ್ತೆ ಈ ರೀತಿ ನಾವು ಮಾಡಬಾರ್ದು